ಅಲ್ಲವೇ ಮೂಲ ನೆಲೆಗಳನ್ನ ಅಂತಂದರೆ ನಾವು ಹುಟ್ಟಿದ್ದು ಕೆಟ್ಟ ಹಳ್ಳಿ ಹಳ್ಳಿ ಒಳಗೆ ಅಲ್ಲಿ ಎಷ್ಟು ಪಾಪ ಸಣ್ಣ ಸಣ್ಣ ಮಕ್ಕಳು ಇವರು ಎಲ್ಲಾರು ಇದ್ದರು ಈಗವ್ರು ಎಲ್ಲ ಮನ್ನೆ ನಾನು ಎಂಬತ್ತೆರಡು ವರ್ಷ ಆದ್ಮೇಲೆ ಅವ್ರ್ನ ಮೀಟ್ ಆಗೀನಿ ಅವ್ರ ಮುಖ ಎಲ್ಲ ಚೇಂಜ್ ಆಗ್ಬಿಟ್ಟಾವು ಇವಾಗ ಸಣ್ಣ ಸಣ್ಣವರಿದ್ದಾಗೆ ಎಷ್ಟು ಚಂದಿರ್ತಿತ್ತು ತೋಟಕ್ಕೆ ಹೋಗೋದು ಹೂ ಹರಿಯದು ಹಣ್ಣು ಕಾಯಿ ತಿನ್ನೋದು ಎಷ್ಟು ಚೊಲೋ ಅನಿಸ್ತಿರೋದು ಅವಾಗೆ ಯವಾಗಾರೆ ನೆನಪಾಯಿತು ಅಂದ್ರೆ ನಂಗೆ ಎಷ್ಟು ಆನಂದ ಆಗ್ತದಂದ್ರೆ ಅಷ್ಟು ಆನಂದ ಅನಿಸ್ತದೆ ಅದು ಎಲೆ ಹಚ್ಚ ಹಸಿರಾಗೆ ಉಳ್ಕೊಂಡದ ಹಂಗೆ ಆದರೆ ಅವರು ಎಲ್ಲಾ ಚೇಂಜ್ ಆಗ್ಯಾರ ಅವರು ನಮ್ಗೆ ಚೇಂಜ್ ಆಗ್ಲಿಕ್ಕೆ ಚಾನ್ಸೆ ಬರಲಿಲ್ಲ ನಾನು ಯಾವಾಗು ಅದ ಹಳ್ಳಿ ನೆನ್ಪು ಮಾಡ್ಕೋತಾ ಇರ್ತೀನಿ ತೋಟಕ್ಕೆ ಹೋಗ್ತಿದ್ವಿ ಈಜು ಕಲಿತಿದ್ದೆ ಕುದ್ರಿ ಹತ್ತಿದ್ದೆ ಬಂದೂಕ ಹೊಡಿಬೇಕು ನಾವು ನಮ್ಮ ತಂದಿ ತುಂಬಾ ಫಾರ್ವರ್ಡ್ ನೇಚರ್ನರು ದಿನ ನಮ್ಮನ್ನ ಶಾಲಿ ಕಳ್ಸ್ಬೇಕಾಗುದ ಬರುಕಂದ್ರೆ ನಾವು ಯಕ್ಕ ಗಾಡಿಯಂತೆ ಇರ್ತಿತ್ತು ಅದ್ರೊಳಗೆ ಬರ್ತಿದ್ವಿ ಎಲ್ಲಾ ಮೂರು ನಾಲ್ಕು ಬಂದರು ಆಮೇಲೆ ಕಡಿಕ್ ಕಡಿಕ್ ನನ್ನ ಸಿಸ್ಟರ್ಗೆ ಅವ್ರ್ಗೆ ಓದ್ರಾಗ ಇಂಟ್ರೆಸ್ಟ್ ಉಳಿಲೆ ಇಲ್ಲಾ ಅವರೆಲ್ಲರು ಬಿಟ್ಬಿಟ್ಟರು ನಾ ಒಬ್ಬಾಕಿನ ಶಾಲಿಗೆ ಬರಬೇಕು ಆದ್ರೆ ಬಂದು ಹೋಗೋಕೆ ರೋಡ್ ಸರಿ ಇರಲೇ ಇಲ್ಲ ನಾವೆಲ್ಲಾದಕ್ಕು ಗದಿಗ್ಗೇ ಬರಬೇಕು ಬರಬೇಕು ಅಂತಂದರೆ ನಾ ಏನು ಮಾಡೋಕು ಕಡಿಕ್ ಕಾಲಕ್ಕೆ ನಮ್ಮ ತಂದೆ ಏನು ಮಾಡಿರು ಒಂದು ಕುದ್ರೆ ಸಾಕಿದ್ದರು ಕುದ್ರೆ ಒಳಗೆ ನಾನು ಸ ಸ್ಕೂಲಿಗೆ ಬರ್ತಿದ್ದೆ ಸ್ಕೂಲಿಗೆ ಅಲ್ಲಲ್ಲಿ ಒಬ್ಬವ್ವ ಯಲ್ಲಪ್ಪ ಅಂತ ಒಬ್ಬ ಪಾಪ ಅಟೆಂಡರ್ ಇದ್ದ ಕುದ್ರೆ ಬಂತು ಅಂದ್ರೆ ನಮಗೆ ಎಚ್ ಎಸ್ ಉಯ್ಲು ಅಂತ ನನ್ನ ಟೀಚರವರು ಏ ನೋಡಪ್ಪ ಬಂದಾಳಕಿ ಲಲಿತಾ ಬಂದ್ಲು ನೋಡೋ ತೊಗೋ ಕುದ್ರೆಗೆ ನೀರು ಹಾಕು ಅದನ್ನ ಉಲ್ಲಾಕ ಅದಕ್ಕ ಕಟ್ಟು ಹೋಗೋ ಮುಂದಕ್ಕೆಗೆ ಜೀನ್ಸ್ ಹಾಕಿ ಕುದ್ರೆ ಕೊಟ್ಟು ಕಳ್ಸ್ಬೇಕಪ್ಪ ಅಂತೆಲ್ಲ ಹೇಳಿಟ್ಟಿರ್ತಿದ್ದರು ಅವೆಲ್ಲ ಆಮೇಲೆ ಹಿಂಗೆ ಕಲ್ಕೋತ ಕಲ್ಕೋತ ನಾನು ಮ್ಯಾಟ್ರಿಕ್ ತನಕಾನು ಬಂದೆ ಅವಾಗ ಸಣ್ಣ ನಂಬರು ಪಾಪ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಇಟ್ಟೇ ಇದ್ವಿ ನಾವು ಜಾಸ್ತಿ ಇದ್ದಿದ್ದೇ ಇಲ್ಲ ಕನ್ನಡ ಶಾ ಅದು ಡಿವೈಡ್ ಆತು ಮ ಗಂಡು ಹುಡ್ಗುರು ಹೆಣ್ಣ್ ಹುಡ್ಗುರು ಅಂತ್ಹೇಳಿ ನಾವು ಹೆಣ್ಣು ಹುಡ್ಗುರ್ ಶಾಲ್ಯಾಗ ಬಂದ್ವಿ ನಮ್ಮ ನಂಬರು ಕಡಿಮೆ ಇತ್ತು ಅವಾಗ ಅವ ನಾವು ಮತ್ತು ಸರಿಯಾಗಿ ಅಭ್ಯಾದ ಮಾಡ್ಲಿಕ್ಕೆ ಟೈಮೆ ಸಿಕ್ತಿರಲಿಲ್ಲ ಬಂದು ಹೋಗೋದ ಒಂದು ದೊಡ್ಡು ಮಾತುದ ಕೆಲಸ ಆಗ್ಬಿಟ್ಟಿತ್ತು ರೋಡ್ನ್ಯಾಗ ಹೋಗೋದು ಅಂದರೆ ಏನದು ಕುದ್ರೆ ಮ್ಯಾಲೆ ಒಂದು ವಿಷಯ ಮಾತನ್ನ ಎಂದು ನೆನ್ಪು ಆರ್ಲ್ದಂಗೆ ಇದೆ ನಾ ಗದಿಗೆ ಬಂದು ಹೋಗೋ ನಡುಕ್ಕ ಒಂದು ಕೆರಿ ಅದ ಆ ಕೆರಿಯಿಂದ ಒಂದು ಹಾವು ಬರ್ತಾಯಿತ್ತು ನಾನು ಕುದ್ರೆ ಗಪ್ಪಂತ ನಿಂತೇ ಬಿಡ್ತದೆ ಹೋಗ್ಲಿಕ್ಕೆ ಒಂದು ಯಾಕಿಂಗೆ ಮಾಡ್ತದೆ ಇದು ನಂಗೆ ವಿಚಾರ ಎಷ್ಟೋ ಹೊತ್ತಾದ್ಮೇಲೆ ನಾ ಧೈರ್ಯ ಮಾಡಿ ಆ ಕುದ್ರೆ ಒಡ್ತ ಹೊಡ್ದಾಕ್ ಬಿಟ್ಟೆ ಹೊಡ್ದಿಂದ್ ಅದು ಮತ್ ಮೊಂಡತನ ಮಾಡಿದ್ದರೂನು ಮತ್ತು ಹೊಂಟ್ತು ಹೋಗಿ ಮನೆ ಮುಟ್ದೆ ನನಗೆ ಅವಾಗೇನು ಅನಿಸ್ಲೇ ಇಲ್ಲ ಏ ನಾರ್ಮಲ್ ಬಿಡು ಇದು ಅಂತ ಅಂತ ಅನಿಸ್ತು ಆದರೆ ಈಗದು ನೆನಪು ಹಚ್ಚು ಹಸಿರಾಗಿ ಏನು ಉಳ್ಕೊಂಡದಲ್ಲಾ ಅಯ್ಯೋಪ ನನ್ಗೇನರ ಆಗಿದ್ರೆ ಹಾವು ಏನಾರ ಮಾಡಿದ್ದರು ಹಿಂಗೆ ಅನಿಸ್ತದ ಆದರೆ ಅದು ಏನು ಗತಿಸ್ ಹೋಗ್ಬಿಟ್ಟದೆ ಗತ್ಕಾಲ ಅದನ್ನ ಹೆಂಗೆ ನಾವು ನೆನ್ಪು ಎಲ್ಲ ನೆನಪೇನಿಲ್ಲ ಆದರು ಕೆಲವು ನಂಗೆ ಇನ್ನೊಬ್ಬಾಕಿ ನನ್ಗೆ ರಿಲೇಷನ್ನು ಆಗಬೇಕು ಆಕಿ ನನಗೆ ಈಗ ಅಣ್ಣನ ಹೆಂಡ್ತಿನು ಆಗ್ಯಾಳ ನಾವಿಬ್ಬರು ಜೊತೆ ಅಂದ್ರೆ ಏನು ಟ್ವೆಂಟಿ ಫೋರ್ ಅವರ್ಸು ಒಲ್ಕೊಂಡಂಗೆ ಇರೋವ್ರು ನಾವು ನಾ ಹೋದ್ರೆ ಆಕಿ ಕಾ ಶಾಲಿಗೆ ಹೋಗ್ಬೇಕು ಆಕಿ ಬಂದರು ನಾ ಶಾಲಿಗೆ ಹೋಗ್ ಹೆಂಗಿರ್ತಿತ್ ನಮ್ಮದು ಹೆಚ್ಚಿಂದ ಏನು ಇಲ್ಲವೇ ಇಲ್ಲ ಇಬ್ಬರು ಕೂಡ ಮಾಡಬೇಕು ಏನು ಮಾಡಿದ್ದರೂ ಒಂದು ಟೂರ್ಗ ಹೋಗ್ಲಿ ಒಂದು ಫಂಕ್ಷನ್ ಮಾಡಲಿ ಏನು ಮಾಡಿದ್ದರು ಆಕಿ ನನ್ನ ಮನಿಗರೆ ಬಂದಿರಬೇಕು ಇಲ್ಲ ನಾನರೆ ನಮ್ಮ ಆಕಿ ಮನಿಗೆ ಹೋಗಿ ಇರ್ತಿದ್ದೆ ಹಿಂಗಾಗಿ ನಮ್ಮದು ಭಾರಿ ಕ್ಲೋಸ್ ಫ್ರೆಂಡ್ ಇನ್ನೊಬ್ಬಕಿದ್ಳು ಆಕಿ ಬಾಕಳೆ ಅಂತ್ಹೇಳಿ ಆಕಿ ಸಹಿತ ಹಂಗೆ ನಾವು ಮೂರು ಮಂದಿ ನಮ್ಮ ಮನೆ ಮನೆ ಸಮೀಪ ನಾನು ಸಣ್ಣ ಇರ್ತ ನನ್ನ ತಾಯಿ ಇಲ್ಲೇ ಇಲ್ಲ ನಂಗೆ ಗೊತ್ತಿಲ್ಲ ನಮ್ಮವ್ವ ನಂಗೆ ಗೊತ್ತಿಲ್ಲ ಎಲ್ಲ ನನ್ನ ತಂದೆನೆ ಮಾಡಿದ್ದರು ತಂದೆ ಆದ್ಮೇಲೆ ನಮ್ಮಣ್ಣ ಮಾಡ್ದ ಅಣ್ಣ ಏನು ಮಾಡ್ದ ಅಂದ್ರೆ ತಂದೆ ಏನು ಮಾಡಬೇಕಾಗಿತ್ತು ಅದನ್ನ ಎಲ್ಲ ಮಾಡ್ದ ನನ್ಗವ ಒಂದು ಬಿಟ್ಟಿಲ್ಲ ಒಂದು ಕಾರು ಕಲಿಸಲಿಕ್ಕೆ ಒಂದು ಟ್ಯಾಕ್ಟ್ರ್ ಕಲಿಸಲ್ಲಿಕೆ ಒಂದು ಕಾರ್ ಹೊಡಿಲಿಕ್ಕೆ ಪ್ರತಿ ಒಂದುಕ್ಕು ನಮ್ಮಣ್ಣನ ನನ್ನ ಮಾಡ್ಯಾನ ಅದನ್ನ ಎಂದು ನಾನು ಈಗ ಎಂಬತ್ತೆರಡು ವರ್ಷ ಆದರು ಮರಿಲಿಕ್ಕೆ ಸಾಧ್ಯಿಲ್ಲ ಯವಾಗು ಅವ್ನೆ ಮಾಡ್ತನೇ ಇರೋದು ನನ್ಗೆ ಈಗ ನಮ್ಮ ನಾನು ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ಬಾಂಬೆಗೆ ಹೋಗಿ ನಮ್ಮತ್ತಿ ಮಾಮ ಅವವ್ರು ಎಲ್ಲಾರ ಎಕ್ಸ್ಪೈರ್ ಆಗ್ಯಾರ ನಾ ಒಬ್ಬ ಆಕಿ ಉಳ್ಕೊಂಡೆನಿ ನಮ್ಮ ಯಜಮಾನರು ಇಬ್ಬರು ಮಕ್ಕಳು ಒಬ್ಬವಾಕ ಮೊದ್ಲು ಹಾರ್ಟ್ ಫೇಲಾಗ್ ಹೋಗಿದ್ದ ಎರಡ್ನೇದವ ಮನು ಪಾಪ ನಮ್ಮನಿಯವರು ಅವ್ರ್ಗು ಹಾರ್ಟ್ ಫೇಲ್ ಆಗ್ಬಿಡ್ತು ನಾ ಒಬ್ಬಾಕಿ ಆದೆ ತಿರ್ಗಿ ನಾನು ಮತ್ತೆ ಪಾಂಡಿಚೇರಿ ಒಳಗಿದ್ಕೊಂಡು ಹನ್ನೆರಡು ವರ್ಷ ಇದ್ದೆ ನಮ್ಮನಿಯವರು ನಾನು ಆಶ್ರಮ್ದಾಗ ಅರವಿಂದ ಆಶ್ರಮ್ದಾಗ ಅಲ್ಲಿಂದ ತಿರುಗಿ ನಾವು ಮತ್ತು ನನ್ಗೆ ಗದಿಗ್ಗೆ ಬರೋ ಪ್ರಸಂಗದ ನಾ ಗದಿನ್ಯಾಗ ಬಂದು ಇಲ್ಲೆ ಏ ಜೈನ್ರದ ಒಂದು ಆಶ್ರಮದ ಓಲ್ಡ್ ಏಜ್ ಓಮ್ ಅದ ಆ ಓಲ್ಡ್ ಏಜ್ ಹೋಮ್ನ್ಯಾಗ್ ಬಂದು ನಾನಿದ್ದೀನಿ ಸಂತೋಷ್ವಾಗೆ ಇದ್ದೀನಿ ಆಲ್ ದ ಫೆಸಿಲಿಟಿ ಅವ ಇಲ್ಲೆ ಯಾರ ಕಿರಿಕಿರಿ ಇಲ್ಲ ಮ್ಯಾನೇಜ್ಮೆಂಟ್ ಈಸ್ ಎ ವೆರಿ ಗುಡ್ ಮ್ಯಾನೇಜ್ಮೆಂಟು ಹಿಂಗಾಗಿ ಐ ಆ್ಯಮ್ ಓಕೆ ಐ ಆ್ಯಮ್ ಸೇಟಲ್ಡ್ ಒಬ್ಬವ ನಮ್ಮಣ್ಣನ ಮಗ ಇದ್ದಾನೆ ಶ್ರೀಕಾಂತ್ ಉಯ್ಲಿಗೋಳ್ ಅಂತೇಳಿ ಅವ ನನ್ನ ಎಲ್ಲಾ ನೋಡ್ಕೊತಾರ ಮಕ್ಳು ಏನು ಮಾಡ್ತರು ತಾಯಿ ತಂದೆ ಏನು ನಂಗೆ ಗೊತ್ತಿಲ್ಲ ಖರೆ ನಮ್ಮ ಅಣ್ಣನ ಮಗ ನನಗೆ ಭಯಂಕರ ಮಾಡ್ತಾನೆ ಸೊ ಐ ಆ್ಯಮ್ ಹ್ಯಾಪಿ ಹಿಯರ್ ನೋಡ್ರಿ ಸರ್